ನಗರ ಮತ್ತು ಗ್ರಾಮೀಣ ಭಾಗದ ಶಾಲೆಗಳ ನಡುವಿನ ಅಂತರದ ಬಗ್ಗೆ ಅಭಿಪ್ರಾಯ ಕೇಳಿರಲ್ಲ ಅಂತರ ಭಾಳದ ನಗರದ ಶಾಲೆಗಳ ಬಗ್ಗೆ ಮಾತಾಡ್ಬೇಕಂತಂದ್ರೆ ನಗರದೊಳಗೆ ಶಾಲೆಗಳ ಸಂಖ್ಯೆ ಹೆಚ್ಚು ಶಾಲೆಗಳಲ್ಲಿ ಪ್ರೈವೇಟ್ ಸ್ಕೂಲ್ಸ್ ಮತ್ತು ಗೌರ್ಮೆಂಟ್ ಸ್ಕೂಲ್ಸ್ ಅಷ್ಟು ಅಲ್ಲ ಮತ್ತು ಇಂಟರ್ನ್ಯಾಶ್ನಲ್ ಸ್ಕೂಲ್ಸ್ ಆಮೇಲೆ ಐ ಸಿ ಎಸ್ ಸಿ ಸಿಲೆಬಸ್ ಸಿ ಬಿ ಎಸ್ ಸಿ ಸಿಲೆಬಸ್ ಹಿಂಗೆ ಬೇರೆ ಬೇರೆ ಥರದ ಶಾಲೆಗಳು ನಮಗೆ ನೋಡಲ್ಲಿಕ್ಕೆ ಸಿಗ್ತಾವ ಆದ್ರೆ ಗ್ರಾಮೀಣ್ದೊಳಗ ಗೌರ್ಮೆಂಟ್ ಶಾಲಿ ಮತ್ತು ಭಾಳಾದ್ರ ಗ್ಯಾ ಯಾವುದಾದರು ಟ್ರಸ್ಟ್ಗಳ ಶಾಲೆ ಹಿಂಗೆ ನಮಗೆ ಕೇಳ್ಲಿಕ್ಕೆ ಮತ್ತು ನೋಡಲ್ಲಿಕ್ಕೆ ಸಿಗ್ತವ ಇವುಗಳು ಒಳಗೆ ಅಂತರ ಮಾತ್ರ ಭಾಳ ಇರ್ತದ ನಗರದೊಳಗಿನ ಶಾಲೆಗಳನ್ನು ನಾವು ನೋಡಲ್ಲಿಕ್ಕೆ ಕೂತ್ರೆ ಅಲ್ಲಿ ಮಕ್ಕಳು ಶಾಲೆಗೆ ಹೋಗಬೇಕು ಬೇರೆ ಏನು ಹಾದಿಯೇ ಇಲ್ಲ ಅವರಿಗೆ ಅಂದ್ರೆ ಅವರು ಕಲಿತರೆ ಮುಂದೆ ಅವ್ರ್ದು ಜೀವನ ಕಲಿಲಿಲ್ಲ ಅಂತಂದ್ರೆ ನಿಂತು ಹೋಗಿ ಬಿಡ್ತದೆ ಅಲ್ಲಿ ಯಾಕಂದರೆ ಇತ್ಲ ಕಡೆ ಈ ಹುಡುಗರು ದುಡಿಲಿಕ್ಕು ಗಟ್ಟಿ ಇರಂಗಿಲ್ಲ ಕೆಲಸ ಮಾಡೋ ಪದ್ಧತಿ ಗೊತ್ತಿರಂಗಿಲ್ಲ ಮತ್ತು ಆಹಾರವೂ ಉದುರುದು ಅಂತ ಪರಿ ಏನು ಗಟ್ಟಿಮುಟ್ಟು ಮಾಡೋವಂಥ ಆಹಾರ ತಗೊಳಂಗಿಲ್ಲ ಹೀಗಾಗಿ ಈ ಹುಡುಗರಿಗೆ ಶಿಕ್ಷಣ ಒಂದೇ ಹಾದಿ ಶಿಕ್ಷಣ ಅವರು ಪಡಿಲಿಕ್ಕೆನ ಬೇಕು ಆದ್ರೆ ಗ್ರಾಮೀಣ್ದೊಳಗ ಹಾಗಲ್ಲ ಗ್ರಾಮೀಣದವಗ ಏನದ ಎಷ್ಟೋ ಮಂದಿ ರೈತರು ಕುಟುಂಬದಿಂದ ಬರ್ತಿರ್ತಾರೆ ಇಲ್ಲ ಕೂಲಿ ಕೆಲಸ ಮಾಡೋ ಕುಟು ಕುಟುಂಬದಿಂದ ಬರ್ತಿರ್ತಾರೆ ಅಲ್ಲಿ ಏನಿರ್ತದ ಶಿಕ್ಷಣಕ್ಕೆ ಮಹತ್ವ ಅಷ್ಟಕ್ಕಷ್ಟೆ ಯಾವ ಮನೆ ಒಳಗೆ ರೈತನಿಗ ಮನಸ್ಸು ಇರ್ತದೆ ನಾ ರೈತ ಇದ್ದೀನಿ ನನ್ನ ಮಗ ನನ್ನ ಮಗಳು ಅವರು ದೊಡ್ಡ ಶಹರ್ದಾಗ ಹೋಗಬೇಕು ಅವರು ಪಟ್ಟಣ್ದವ ಕೆಲಸ ಮಾಡಬೇಕು ಅವ್ರು ನನ್ನ ಹಂಗೆ ರೈತ್ರಾಗೋದು ಬ್ಯಾಡ ನನ್ನ ಹಂಗೆ ಕಷ್ಟ ಪಡೋದು ಬ್ಯಾಡ ಅಂತ ರೈತ್ರ ಕುಟುಂಬ್ದೊಳಗ ಅವು ತಾಯಿ ಮತ್ತು ತಂದೆಗೆ ಹಂಗನಿಸ್ತಿರ್ತದೆ ಅಂತ ಕುಟುಂಬಗಳು ಶಾಲೆಗೆ ಹೆಚ್ಚಿಗೆ ಮಹತ್ವ ಕೊಡ್ತಾರೆ ಆದ್ರೆ ಹಂಗೆ ನಾವು ನೋಡಲ್ಲಿಕ್ಕೆ ಕೂತ್ರ ಕೂಲಿ ಮನ್ತಾನ್ದೊಳಗ ಮತ್ತು ಈ ರೈತರ ಮನೆ ಒಳಗ ಇಂತಹ ಮನೆ ಒಳಗೆ ನಾವು ನೋಡಿದ್ರೆ ಅವರು ಶಿಕ್ಷಣಕ್ಕೆ ಅಷ್ಟು ಮಹತ್ವ ಕೊಡ್ತಿರಂಗಿಲ್ಲ ಆ ಹುಡುಗರು ಮಕ್ಕಳು ಅಂತಂದರೆ ಏನು ಅವರು ಒಂದು ಹೊಲ್ದಾಗರೆ ಕೆಲಸ ಮಾಡಲ್ಲಿಕ್ಕೆ ಉಪಯೋಗ ಆಗಬೇಕು ಇಲ್ಲ ಮನೆ ಒಳಗ ಮಕ್ಕಳನ್ನ ನೋಡ್ಕೊಳಿಕರೆ ಅವರು ಸಹಾಯ ಮಾಡಬೇಕು ಹೀಗಾಗಿ ಅಲ್ಲಿ ಶಿಕ್ಷಣಕ್ಕೆ ಅಷ್ಟು ಮಹತ್ವ ಇರಂಗಿಲ್ಲ ಅಲ್ಲಿ ನಾವು ನೋಡಿದ್ರ ಹಳ್ಳಿ ಒಳಗ ಈ ಗೌರ್ಮೆಂಟ್ ಸರ್ಕಾರಿ ಶಾಲೆಗಳು ಏನು ಇರ್ತವು ಆದ್ರೆ ಅಲ್ಲಿ ಸೌಲಭ್ಯಗಳು ಬಹಳ ಕಡಿಮೆ ಎಷ್ಟೋ ಬಾರಿ ಅಂತು ಕಸಲ್ಲಿಕ್ಕೆ ಟೀಚರ್ಗಳು ಕೂಡ ಇರಂಗಿಲ್ಲ ಮತ್ತು ಮಕ್ಕಳಿಗೆ ಸ್ಕೂ ಶಾಲೆಗೆ ಹೋಗ್ರಿ ಅಂತ ದಬ್ಬಾವರು ಯಾರು ಇರಂಗಿಲ್ಲ ಹೀಗಾಗಿ ಅಲ್ಲೆ ಅಟೆಂಡೆನ್ಸ್ ಅಲ್ಲಿ ಹಾಜ್ರಿ ಹಾಜರಾತಿ ಬಹಳ ಕಡಿಮೆ ಇರ್ತದ ಮ ಬಂದರೂ ಕೂಡ ಮಕ್ಕಳು ಪು ಇಡೀ ದಿವಸ ಸ್ಕೂಲ್ನೊಳ್ಗೆ ಇರುದಿಲ್ಲ ಅವರು ಮ ಭಾಳ ಆದರೆ ಬೆಳಗ್ಗೆ ಒಂದೆರಡು ಪೀರೆಡ್ ಕೂರ್ತಾರ ಅದು ಆದ್ಮೇಲೆ ಎಲ್ಲೋ ಹೋಗಿ ಬಿಡ್ತಾರೆ ಕೆಲವೊಂದು ಮಕ್ಳು ಶಾಲೆಗೆ ಅಂತ್ಹೇಳಿ ಹೊರಡ್ತಾರೆ ಆದ್ರೆ ಅವರು ಶಾಲೆಗೆ ಬರುದಿಲ್ಲ ಎಲ್ಲೋ ಬೇರೆ ಕಡೆ ಆಟ ಆಡ್ಕೊಂಡು ಇದು ಬಿಡ್ತಾರೆ ಈ ಚಿತ್ರನು ನಾವು ನಗರದೊಳಗೂ ನೋಡಬಹುದು ನಗರದೊಳಗೂನು ಕೆಲವು ಮಕ್ಕಳು ಶಾಲೆಗೆ ಅಂತ್ಹೇಳಿ ಹೊರಡ್ತಾರೆ ಆದರೆ ಶಾಲೆಗೆ ಹೋಗಲ್ದೆ ಮತ್ತು ಎಲ್ಲೋ ಆಟ ಆಡ್ಕೊಂಡು ಇರ್ತಾರ ಹಾ ಇನ್ನಾ ಈ ಮನೆಯಿಂದ ರಿಕ್ಷಾ ಒಳಗೆ ಕಳ್ಸೋದು ವ್ಯಾನ್ನಾಗ ಕಳ್ಸೋದು ಸ್ಕೂಲ್ ಬಸ್ನಾಗ್ ಕಳ್ಸೋ ಪಧ್ಧತಿ ಇತ್ತು ಅಂತಂದ್ರೆ ಆ ಹುಡುಗರು ಸ್ಕೂಲಿಗೆ ಹೋಗಬೇಕು ಮತ್ತೆಲ್ಲೂ ಹೋಗಲ್ಲಿಕ್ಕೆ ಅವರಿಗೆ ಹಾದಿ ಇರುವುದಿಲ್ಲ ಇನ್ನ ನಗರದೊಳಗೆ ಇನ್ನ ಶಾಲೆಗಳನ್ನು ನೀವು ನೋಡಿದ್ರೆ ಅಲ್ಲಿ ಸೌಲಭ್ಯಗಳೂ ಇರ್ತಾವ ಮತ್ತು ತಾಯಿ ತಂದಿ ಬಹಳ ಜಾಗೃತೆಯಿಂದ ಮಕ್ಕಳಿಗೆ ಶಾಲೆಗೆ ಕಳಿಸ್ತಿರ್ತಾರೆ ಅಷ್ಟೇ ಅಲ್ಲ ಅವರು ವಿದ್ಯಾಭ್ಯಾಸ ಬಗ್ಗೆ ಶಾಲೆ ಒಳಗೆ ಏನು ಮಾಡಿಸ್ಲಿಕತ್ತಾರೆ ಎಷ್ಟು ಮಾಡ್ಸ್ಯಾರ ತಮ್ಮ ಮಗು ಎಷ್ಟು ಕಲ್ಕೊಂಡು ಅದ ಎಷ್ಟಿಲ್ಲ ಅವ್ರ್ಗೆ ಟೆಸ್ಟ್ ಮೂಲಕ ಇದ್ರ ಮೂಲಕ ಅವ್ರ್ಗೆ ಮನೆಗೆ ಮಕ್ಕಳದು ಅವ್ರ್ದು ಏನೇನು ಪರ್ಫಾರ್ಮೆನ್ಸ್ ಅದ ಅದ್ರ ಬಗ್ಗೆ ಅವರಿಗೆ ಮಾಹಿತಿ ಹೋಗೆ ಹೋಗ್ತಿರ್ತದ ಹಿಂಗಾಗಿ ಅವರಿಗೆ ಪೂರ್ತಿ ಗೊತ್ತಿರ್ತದ ಅಷ್ಟೇ ಅಲ್ಲ ಅಲ್ಲೆ ಪಿ ಟಿ ಎ ಮೀಟಿಂಗ್ ಅಂತ್ಹೇಳಿ ಇರ್ತವೆ ಮಕ್ಕಳು ಮತ್ತು ಇದು ಪಾಲಕರು ಮತ್ತು ಟೀಚರ್ಸ್ಗಳ ನಡುವಿನ ಸಂಭಾಷಣೆ ಇರ್ತದ ಅವರು ಮೀಟಿಂಗ್ಸ್ ಇರ್ತವ ಹೀಗಾಗಿ ಅಲ್ಲಿ ತಿಂಗಳ ತಿಂಗಳ ಅವ್ರ್ನ ಕರ್ದು ಅವ್ರ್ಗೆಲ್ಲ ಮಾಹಿತಿ ಕೊಡ್ತಿರ್ತಾರೆ ಹೀಗಾಗಿ ಅಲ್ಲಿ ಶಿಟ್ ಇದು ಪಾಲಕ್ರು ಏನಿರ್ತಾರೆ ಅವರು ಭಾಳ ಜಾಗೃತ ಇರ್ತಾರ ಮತ್ತು ಅವರು ಆದಷ್ಟು ಮಕ್ಕಳನ್ನ ಸ್ ಶಾಲೆಗೆ ಹೋಗೋ ಹಂಗೆ ನೋಡ್ತಿರ್ತಾರೆ ಮತ್ತು ಅವರು ಹೋಮ್ವರ್ಕ್ ಆಗಲಿ ಅವರು ಮನೆ ಕೆಲಸ ಅವ್ರು ಯೂನಿಫಾರ್ಮ್ ಎಲ್ಲಾದ್ರ ಬಗ್ಗೆ ಕಾಳಜಿ ವಹಿಸಿ ಅವರು ಅವ್ರದ್ದು ಕಾಳಜಿ ತಗೋತಿರ್ತಾರೆ ಹೀಗಾಗಿ ಅಲ್ಲಿ ಸೊಲ್ಪ ಮಟ್ಟಿಗೆ ಸೌಲಭ್ಯಗಳೂ ಅವ ಮತ್ತು ಮಕ್ಕಳು ಶಾಲೆಗೆ ಹಾಜರಾತಿನು ಕೊಡ್ತಾರೆ ಚಲೋ ಇರ್ತದ ಇಲ್ಲಿ ಅಟೆಂಡೆನ್ಸ್ ಈ ರೀತಿ ನಾವು ನೋಡಬಹುದು ಆದ್ರೆ ನಾವು ಶ ಈ ನಗರ ಶಾಲೆ ಒಳಗೆ ನಾವು ನೋಡಬಹುದು ಎಷ್ಟೋ ಬಾರಿ ಈ ಮಕ್ಕಳಿಗೆ ಸಾಮಾನ್ಯ ಜ್ಞಾನ ಅನ್ನೋದು ಏನು ಇರ್ತದ ಭಾಳ ಕಡಿಮೆ ಇರ್ತದ ಕಾರಣ ಏನು ಅಂದ್ರೆ ಅವುಕ್ಕ ಬರೇ ಸ್ಕೂಲ್ಗೆ ಕಳ್ಸೋದು ಸ್ ಶಾಲೆಯಿಂದ ಮನೆಗೆ ಬಂದ ಕೂಡ್ಲೇ ಟ್ಯೂಶನಿಗೆ ಕಳ್ಸೋದು ಟ್ಯೂಶನ್ನಿಂದ ಬಂದು ಕೂಡಲೆ ಅವರಿಗೆ ಊಟಕ್ಕೆ ಹಾಕಿ ಮಲ್ಗಿಸಿ ಬಿಡೋದು ಅದನ್ನ ಬಿಟ್ಟರು ಬೇರೆ ಏನು ಅವರಿಗೆ ಸಾಮಾನ್ಯ ಜ್ಞಾನ ಪಡ್ಕೊಳ್ಲಿಕ್ಕೆ ಅವರಿಗೆ ಹಾದಿನೇ ಇರೋದಿಲ್ಲ ಜನರ ಜೊತೆ ಹೆಂಗೆ ಮಾತಾಡಬೇಕು ಜನರ ಜೊತೆ ಹೆಂಗೆ ಬೆರೆಯಬೇಕು ಅದು ಕೂಡ ಅವರಿಗೆ ಗೊತ್ತಿರಂಗಿಲ್ಲ ಹೀಗಾಗಿ ನಾವು ಏನು ನೋಡ್ತೇವೆ ಅಂದರೆ ಈ ಮಕ್ಕಳು ಭಾಳ ಸಾಮಾನ್ಯ ಜ್ಞಾನ್ದಾಗ್ ಬಹಳ ಪುವರ್ ಇರ್ತಾರೆ ಭಾಳ ಕಡಿಮೆ ಅವರಿಗೆ ಜ್ಞಾನ ಇರ್ತದೆ ಎಲ್ಲಾರು ಹಂಗೆ ಇರ್ತಾರಂತ ನಾ ಹೇಳೋದಿಲ್ಲ ಈ ಮಧ್ಯ ವರ್ಗದ ಪೇರೆಂಟ್ಸ್ ಏನಿರ್ತಾರೆ ಅವ್ರ ಮಕ್ಕಳನ್ನ ನೀವು ನೋಡಿದ್ರೆ ಅವ್ರಿಗೆ ಸಾಮಾನ್ಯ ಜ್ಞಾನವೂ ಚಲೋ ಇರ್ತದ ಅಷ್ಟೇ ಅಲ್ಲ ಶಾಲೆ ಒಳಗೂ ಅವರು ಒಳ್ಳೆಯ ರೀತಿಯಿಂದ ಪರ್ಫಾರ್ಮೆನ್ಸ್ ಮಾಡ್ತಿರ್ತಾರೆ ಮತ್ತು ಪಾಲಕರು ಕೂಡ ಜಾಗೃತ ಇರ್ತಾರ ತಮ್ಮ ಮಕ್ಕಳು ಏನು ಮಾಡ್ಲಿಕತ್ತಾರೆ ಕಾರಣ ಅವರು ಬಹಳ ಕಷ್ಟಪಟ್ಟು ಮಕ್ಕಳನ್ನ ಕ ಶಾಲೆಗೆ ಕಳಿಸ್ತಿರ್ತಾರೆ ಬಹಳಷ್ಟು ದುಡ್ಡು ಖರ್ಚು ಮಾಡಿ ಅವ್ರಿಗೆ ವಿದ್ಯೆ ಪಡ್ಕೊಳ್ಳಬೇಕು ಅನ್ನೋ ಒಂದು ಆಸೆಯಿಂದ ಕಳಿಸ್ತಿರ್ತಾರ ಹೀಗಾಗಿ ಅವರು ಪ್ರತಿಯೊಂದು ಹಣ ಪ್ರತಿಯೊಂದು ದುಡ್ಡು ಏನು ಖರ್ಚು ಮಾಡ್ತಾರೆ ಅದರ ಅದರ ಕಡೆ ಅವ್ರ ಗಮನ ಇರ್ತದ ಅದು ಒಳ್ಳೆಯ ರೀತಿಯಿಂದ ಉಪಯೋಗ ಆಗ್ಲಿಕತ್ತದೋ ಇಲ್ಲವೋ ಅದರ ಕಡೆ ಅವರಿಗೆ ಲಕ್ಷ್ಯ ಇರ್ತದ ಹೀಗಾಗಿ ಇಲ್ಲಿ ನಾವು ಸಾಮಾನ್ಯ ಜ್ಞಾನ ಮಧ್ಯವರ್ಗೀಯ ಪಾಲಕ್ರೊಳಗ ಮತ್ತು ಮಕ್ಳ ಒಳಗೆ ನಾವು ಒಳ್ಳೆಯ ಇದನ್ನ ನೋಡಬಹುದು ಅದೇ ಈ ಈ ಇಬ್ಬರು ತಾಯಿ ತಂದೆ ಇಬ್ಬರು ಕೆಲಸ ಮಾಡ್ಲಿಕ್ಕೆ ಹೋಗುವವರು ಅಥ್ವಾ ಸ್ವಲ್ಪ ಶ್ರೀಮಂತ ಮನೆತನದಿಂದ ಬರೋ ಮಕ್ಕಳನ್ನ ನಾವು ನೋಡಿದ್ರೆ ಅವ್ರ ಕಡೆ ಗಮನ ಪೇರೆಂಟ್ಸಿಗೂ ಕಡಿಮೆ ಇರ್ತದ ಅಷ್ಟೇ ಅಲ್ಲ ಆ ಮಕ್ಕಳು ಏನು ಕಲಿತಾರೆ ಏನು ಬಿಡ್ತಾರ ಅದ್ರ ಕಡೆ ಲಕ್ಷ್ಯವೂ ಇರುವುದಿಲ್ಲ ಬರೀ ಅವ್ರ ಅವ್ರ ಮಾತು ಅವ್ರ ವರ್ಚಸ್ಸು ಅದನ್ನೆಲ್ಲ ನೋಡಿ ನನ್ನ ಮಗು ಬಹಳ ಹುಷಾರಿದ ಹುಷಾರದ ಅಂತ ಒಂದು ತಪ್ಪು ಕಲ್ಪನೆ ಒಳಗೆ ಇರ್ತಾರೆ ಆದ್ರೆ ಪರೀಕ್ಷೆ ಒಳಗೆ ಅವ್ರ್ದು ಪರ್ಫಾರ್ಮೆನ್ಸ್ ನೋಡಿದ್ರೆ ಬಹಳ ಅವ್ರ್ದು ಪುವರ್ ಇರ್ತದ ಅದನ್ನ ನೋಡಿ ತಾಯಿ ತಂದೆಗೆ ಅದನ್ನು ಎದುರಿಸಲ್ಲಿಕ್ಕೆ ಆಗೋದಿಲ್ಲ ಆವಾಗ ಅವರು ಬಹಳ ಸ್ಟ್ರಿಕ್ಟ್ ಆಗ್ಲಿಕ್ಕೆ ಹೋಗ್ತಾರೆ ಒಮ್ಮೆಗ್ಲೆ ಸ್ಟ್ರಿಕ್ಟ್ ಆಗ್ಲಿಕ್ಕೆ ಹೋದಾಗ ಮಕ್ಕಳು ಅದನ್ನು ಒಪ್ಕೊಳಂಗಿಲ್ಲ ಅದರ ಪರಿಣಾಮ ಏನಾಗ್ತದೆ ಅಂದ್ರೆ ಮಕ್ಕಳು ಅಭ್ಯಾಸ್ದೊಳಗ ಆತು ಇದ್ರಾಗಾತು ಒಂಥರ ಮಿಸ್ ಫಿಟ್ಸ್ ಕತೆ ಆಗಿ ಅಬ್ನಾರ್ಮಲ್ ಆಗುವ ಚ್ಯಾನ್ಸಸ್ನು ಬಹಳ ಇರ್ತಾವ ಇಲ್ಲಿ ನಗರದೊಳಗ ಅದೇ ಹಳ್ಳಿ ಒಳಗೆ ಹೆಂಗಿರ್ತದ ಮಕ್ಳನ್ನು ಯಾರು ನಿಜ್ವಾಗಲೂ ಅದ್ರೊಳಗೆ ಆಸಕ್ತಿ ಇರ್ತದ ಅಂಥವ್ರು ಮಕ್ಕುಳನ್ನಿ ಕಳಿಸ್ತಿರ್ತಾರೆ ಬಾಕಿ ಮಕ್ಳು ಹೋದರೂ ಅಷ್ಟ ಬಿಟ್ಟರೂ ಅಷ್ಟ ಹೀಗಾಗಿ ಅಲ್ಲಿ ನಾವು ಬಹಳ ಇದನ್ನ ನೋಡಂಗಿಲ್ಲ ಆದ್ರೆ ಯಾರು ಜಾಗೃತೆ ಇರ್ತಾರ ಯಾರ್ಗೆ ವಿದ್ಯಾಭ್ಯಾಸದ ಬಗ್ಗೆ ಆಸಕ್ತಿ ಇರ್ತದ ಅಂಥವ್ರು ತಮ್ಮ ಮಕ್ಕುಳನ್ನು ಕಳಿಸ್ತಾರಲ್ಲ ಆವಾಗ ನಾವು ನೋಡ್ತೀವಿ ಇಂಥಾ ಮಕ್ಕಳು ಬಹಳ ಚೆನ್ನಾಗಿ ಓದಿ ಮುಂದೆ ಬರ್ತಾರ ಅಷ್ಟೇ ಅಲ್ಲ ಅವರು ಮನೆ ಕೆಲಸ ಮಾಡ್ಕೊಂಡು ಕೂಡ ಅಭ್ಯಾಸದಲ್ಲಿಯೂ ಅಷ್ಟೆ ಒಳ್ಳೆಯ ರೀತಿಯಿಂದ ಮುಂದೆ ಬರ್ತಾರ ಆಮೇಲೆ ಎಲ್ಲಾ ಥರ್ದು ಆಸಕ್ತಿ ಇರ್ತದೆ ಅವರಿಗೆ ಕೆಲಸ ಮಾಡುದ್ರಾಗೂ ಆಸಕ್ತಿ ಇರ್ತದ ಮತ್ತು ಕಲಿಯೋದ್ರೊಳಗೂ ಆಸಕ್ತಿ ಇರ್ತದ ಆಮೇಲೆ ಹಳ್ಳಿಗಳ ಒಳಗೆ ಕೆಲ್ವೊಂದೇ ಮಕ್ಕಳು ಶಾಲೆಗೆ ಬರೋದರಿಂದ ಎಲ್ಲಿ ಆಸಕ್ತಿ ಆಸಕ್ತಿಯಳ್ಳ ಶಿಕ್ಷಕರು ಇರ್ತಾರ ಅಂಥವರು ವಿಶೇಷ ಅವರ ಕಡೆ ಗಮನ ಕೊಟ್ಟು ಆ ಮಕ್ಕಳನ್ನ ತಯಾರು ಮಾಡ್ತಾರೆ ಆ ಮಕ್ಕಳು ತಯಾರಾಗಿ ಮುಂದೆ ಬಹಳ ಒಳ್ಳೆಯ ರೀತಿಯಿಂದ ಮುಂದೆ ಬಂದು ಅವರು ದೊಡ್ಡ ದೊಡ್ಡ ಹುದ್ದೆ ಒಳಗೆ ಸೇರ್ಕೊತಾರೆ ಅದೇ ನಗರದೊಳಗೆ ನಾವು ನೋಡಬಹುದು ಎಷ್ಟೋ ಸಾರಿ ಮಕ್ಕುಳನ್ನ ಪೇರೆಂಟ್ಸಿದ ಅಂದ್ರೆ ತಾಯಿ ತಂದೆಯ ಒತ್ತಡದಿಂದ ಅವರು ಶ್ ಶಾಲೆಗೆ ಬರ್ತಿರ್ತಾರೆ ತಾಯಿ ತಂದಿ ಒತ್ತಡದಿಂದನ ಕಲಿಯೋದು ಅದು ಮಾಡ್ತಿರ್ತಾರೆ ಹೀಗಾಗಿ ಅವರು ಅವ್ರು ಪರ್ಫಾರ್ಮೆನ್ಸ್ದಾಗ ನಾವು ಬಹಳಷ್ಟು ಇದು ನೋಡಲ್ಲಿಕ್ಕೆ